ಮಾನ್ಸೂನ್ ಋತು ಅಂದರೆ ಅದರಲ್ಲಿ ಹೆಚ್ಚು ಮಳೆ ಇರಲ್ಲ ಹೆಚ್ಚು ಬಿಸಿಲೂನೂ ಇರಲ್ಲ ಒಂದು ಪ್ರಮಾಣವಾಗಿ ಇರುತ್ತೆ ಒಂದು ತಕ್ಕಡಿಯಲ್ಲಿ ಹಾಕಿದರೆ ಅದು ಸಮಾನವಾಗಿ ಬರುವಂತಹ ಒಂದು ಸೀಸನ್ ಅಂದರೆ ಋತು ಅಂದರೆ ಮಾನ್ಸೂನ್ ಸೀಸನ್ ಅದು ನನ್ನ ನಮ್ಮ ಪ್ರದೇಶದಲ್ಲೂ ಸಹ ಹಾಗೇ ಇರುತ್ತೆ ಹಾಗೇ ಮಳೆ ಕೂಡ ಜಾಸ್ತಿ ಬರಲ್ಲ ಮಳೆ ಬರುತ್ತೆ ಅಂದರೆ ಅದು ಎಷ್ಟು ಬೇಕೋ ಅಷ್ಟಷ್ಟೇ ಮಳೆ ಬರುತ್ತೆ ಪ್ರಮಾಣ ಕೂಡ ಮಳೆ ಪ್ರಮಾಣ ಪ್ರಮಾಣ ಏನಿದೆ ಅದು ಮಳೆಗಾಲದಲ್ಲಿ ಬರುವಷ್ಟು ಅದಕ್ಕೆ ಒಂದು ಹೋಲಿಕೆ ಮಾಡಿದರೆ ಬಹಳಷ್ಟು ಕಡಿಮೆ ಆಗಿರತ್ತೆ ಮಾನ್ಸೂನ್ ಸೀಸನ್ ಅಂದರೆ ತುಂಬ ಚೆನ್ನಾಗಿ ಚಳಿಗಾಲ್ವ ಚಳಿಗಾಲವಾಗಿರುತ್ತೆ ಅದು ತುಂಬ ಚೆನ್ನಾಗಿ ಒಂದು ಎಲೆಗಳಾಗಿರ್ಬೋದು ಮರದ ಗಿಡ ಎಲೆಗಳು ತಂಪಾದ ವಾತಾವರಣ ತುಂಬ ಸೊಗಸಾದ ಚಿಲಿಪಿಲಿ ಹಾಡುಗಳು ಒಂದು ಮರದಿಂದ ಕೇಳಿಸುವಂತಹದ್ದು ತುಂಬ ಚೆನ್ನಾಗಿರುತ್ತೆ ಈ ಮಾನ್ಸೂನ್ ಋತು ಅಂತ ಅಂದರೆ ಅದೊಂದು ಹಾಂ ಏನು ಅದ್ಭುತವಾದ ಋತು ಅಂತಲೇ ಹೇಳೋಕ್ಕೆ ನಾನು ಬಯಸ್ತೇನೆ ಇದಿಷ್ಟು ನನ್ನ ಅನಿಸಿಕೆ ಆ ಕಾಲದ ಬಗ್ಗೆ ನನ್ ನಮ್ಮ ಪ್ರದೇಶದಲ್ಲೂ ಕೂಡ ಅಷ್ಟೇ ಸೊಗಸಾಗಿ ನನ್ನು ನೋಡೋಕ್ಕೆ ಸಿಗತ್ತೆ ತುಂಬ ಚೆನ್ನಾಗಿ ಹೂವುಗಳು ಬಿಟ್ಟಿರ್ತವೆ ಎಷ್ಟು ಚೆನ್ನಾಗಿ ತಂಪಾದ ವಾತಾವರಣ ಇರುತ್ತೆ ಸೂರ್ಯನ ಬೆಳಕು ಅಷ್ಟೂ ಕೂಡ ಸುಡುತ್ತಿರಲ್ಲ ಮಳೆನೂ ಅಷ್ಟು ಬರ್ತಿರಲ್ಲ ತುಂಬಾ ಚೆನ್ನಾಗಿ ಸುಂದರವಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ